ಹಲೋ ಹಾಂ ಯಾರು ಹಾಂ ಹೇಳಿ

ತುಂಬ ಲೇಟಾಯಿತಲ್ವಾ ಇನ್ನೂ ಜಲ್ದಿ ಅಡ್ಮಿಶನ್ಗೆ ಬರಬೇಕಾಗಿತ್ತು ಎಷ್ಟು ಪರ್ಸೆಂಟ್ ಬಂದಿದೆ ಹೌದಾ ಬಂದು ಬನ್ನಿ ನೋಡೋಣ ನಾವು ಸಿಕ್ಸ್ಟಿ ತೌಸಂಡ್ ಮಾಡ್ತೀವಿ ಫೀಸ್ ಥರ್ಟಿ ತೌಸಂಡ್ ಆಗುತ್ತೆ ಅಡ್ಮಿಶನ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ

ಫುಡ್ಡು ಸಪ್ರೇಟು ಅದಕ್ಕೆ ಪೇಮೆಂಟ್ ಮಾಡಬೇಕಾಗತ್ತೆ ಆಸ್ಟೆಲ್ ಫ್ರೀ ಇಲ್ಲ ಸೀಟ್ ಸಿಗುತ್ತೆ ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ ಸಪ್ರೇಟು ಯಾವಾಗ ಬರ್ತೀರಾ ಹೌದೌದು ಕೆಲವೆಲ್ಲ ಸಿಗುತ್ತೆ ಕೆಲವು ಹೊರ್ಗಡೆ ತಗೊಬೇಕಾಗತ್ತೆ ಯುನಿಫಾರಮ್ ಇದೆ ಯುನಿಫಾರಮ್ ಐತೆ ಹ್ಞೂ ಯುನಿಫಾರಮ್ ಹೌದು ಸ್ಕೂಲಿಂದಾನೆ ಕೊಡ್ತೀವಿ ಅದರಲ್ಲಿ ಕೆಲವು ಸಿಗುತ್ತೆ ಕೆಲವು ಹೊರ್ಗಡೆ ತಗೊಬೇಕಾಗುತ್ತೆ ಯಾವಾಗ ಬರ್ತೀರಾ

ಆಗ್ಬೋದು ಬಂದು ಮಾತಾಡಿ ಆಗ್ಬೋದು